ನನ್ನನ್ನು ಭೌತಿಕವಾಗಿ ಬದಲಾಯಿಸಿದಂತಹ ಪುಸ್ತಕ ಭಗವದ್ಗೀತೆ ನಾನು ಭಗವದ್ಗೀತೆಯನ್ನು ಓದುವಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನ ಹಿತನುಡಿಗಳು ತುಂಬಾ ನನ್ನ ಜೀವನದ ಮೌಲ್ಯಕ್ಕೆ ನನ್ನ ಜೀವನದಲ್ಲಿ ಏರುಪೇರುಗಳಿಗೆ ಅಳವಡಿಸಿಕೊಳ್ಳಲಾಗಿದೆ ಮತ್ತು ಈ ಭಗವದ್ಗೀತೆಯ ಸಾರಾಂಶವನ್ನು ನಮ್ಮ ಸ್ನೇಹಿತರು ಮತ್ತು ನಮ್ಮ ಕುಟುಂಬದಲ್ಲಿ ಸಹ ನಾನು ತಿಳಿಸಿದ್ದೇನೆ ಈ ಭಗವದ್ಗೀತೆಯ ಪ್ರತಿ ಒಂದು ಪದಾನು ಪ್ರತಿಯೊಂದು ಅಕ್ಷರನು ಸಹ ಅತ್ಯಮೂಲ್ಯವಾಗಿ ಜೀವನದಲ್ಲಿ ನಾವು ಅಳವಡ್ಸಿಕೊಳ್ಬೋದು ಎಂದು ಕುಟುಂಬದವರಿಗೆ ತಿಳಿಸಿದ್ದೇನೆ ನಾವು ಸಾಮಾಜಿಕವಾಗಿ ತುಂಬಾ ಪರಿಪಕ್ವತೆಯನ್ನು ಹೊಂದಬೇಕಂದರೆ ಭಗವದ್ಗೀತೆಯನ್ನು ಸಹ ನಾವು ಓದಬೇಕು ಸಮಾಜದಲ್ಲಿ ಏರುಪೇರುಗಳು ಯಾವ ರೀತಿಯಾಗಿ ಇವೆ ಜನರು ವಿಭಿನ್ನವಾಗಿ ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ಎಂಬುದನ್ನು ನಾವು ಭಗವದ್ಗೀತೆಯ ಮೂಲಕ ತಿಳ್ಕೋಬೌದು